ಸರ್ ನಾವು ಸರ್ ಅರ್ಜೆಂಟ್ ಕೆಲ್ಸ ಇತೆ ರೀ ಅದಕ್ಕ ಹೋಗ್ತಾ ಇದ್ದೇನೆ ನನ್ಗ ಅರ್ಜೆಂಟ್ ಕಾಲ್ ಬಂತು ಹಾಗಾಗಿ ಎಲ್ಲಾ ಇಲ್ಲೆ ಜೇಬ್ನಲ್ಲಿ ಮರ್ತು ಹಂಗೆ ಬಂದಿದ್ದೀನಿ ಸರ್ ಸರ್ ಇದೆ ಇದೆ ಸರ್ ಬೇಕಾರೆ ವಾಟ್ಸ್ಆ್ಯಪ್ ಅಲ್ಲಿ ಕಳುಸ್ಲ ಸರ್ ಸರ್ ಅದು ಮನೆಲಿ ಮೊಬೈಲ್ ಯಾವುದು ಇಲ್ಲ ಸರ್ ಇಲ್ಲ ಸರ್ ಏ ಹಾಗೇನು ಮಾಡಬೇಡಿ ಸರ್ ಏನು ಇನ್ನ ಮಾಡಿದ್ದೇವೆ ಸರ್ ಆದರೆ ಏನು ಮಾಡೋದು ಅರ್ಜೆಂಟಲ್ಲಿ ಬರೋವಾಗ ಪರ್ಸ್ ಮರ್ತು ಬಂದಿದ್ದೇನೆ ಸರ್ ಆಯ್ತು ಮಾಡ್ರಿ ಸರ್ ಸರ್ ಕರೆ ಏನು ಅದು ಅರ್ಜೆಂಟಲ್ಲಿ ಏನು ಕಾಲ್ ಮಾಡುದ್ರು ಹಿಂಗೆಯ ಒಂದ್ ಪ್ರಾಬ್ಲಮ್ ಆಗಿದೆ ಬಾ ಅಂತೇಳಿ ಹಾಗಾಗಿ ಗಡ್ಬಡಿಯಲ್ಲಿ ಪ್ಯಾಂಟ್ನಲ್ಲಿ ಬಿಟ್ಟಿದ್ದೆ ಬೇರೆ ಪ್ಯಾಂಟ್ ಹಾಕೊಂಡ್ ಅರ್ಜೆಂಟ್ನಲ್ಲಿ ಬಂದ್ ಬಿಟ್ಟೆ ಸರ್ ಸರ್ ಅದೇನು ಇಲ್ಲ ಸರ್ ಅಷ್ಟು ಏನು ದುಡ್ಡು ಇಲ್ಲ ಸರ್ ನಮ್ಮ ಕಡೆ ತುಂಬ ಬಡವರ್ ಇದ್ದೇವೆ ಸರ್ ಎಲ್ಲ ಸರ್ ಇನ್ಸೂರೆ ಸರ್ ಇನ್ಸೂರೆನ್ಸು ಇದೆ ಇದೆ ಸರ್ ಆರ್ ಸಿ ಬುಕ್ ಎಲ್ಲ ಇದೆ ಸರ್ ಆದರೆ ಪರ್ಸ್ನಲ್ಲಿ ಇದೆ ಸರ್ ಅದು ಪರ್ಸೆ ಮರ್ತ್ಬಿಟ್ಟಿದೇನೆ ಸರ್ ಸರ್ ಗ್ಯಾರೆಂಟಿ ಇದೆ ಸರ್ ಇಲ್ದೇ ಹೆಂಗ್ ಬೈಕ್ ಓಡ್ಸೋದಕ್ಕೆ ಆಗ್ತದೆ ಸರ್ ಸರ್ ವಾಟ್ಸ್ಆ್ಯಪ್ನಲ್ಲಿ ಇಲ್ಲ ಸರ್ ಹಾಗೆ ಸರ್ ಹಾಗೇನು ಮಾಡ್ಬೇಡಿ ಸರ್ ನಮ್ಮ ಕೈಯಲ್ಲಿ ಅಷ್ಟು ದುಡ್ಡಿಲ್ಲ ಒಂದು ಐವತ್ತು ರೂಪಾಯಿ ತಗೋರಿ ಸರ್ ಬಿಟ್ಟುಬಿಡಿ ಸರ್ ಸರ್ ಪ್ಲೀಸ್ ಸರ್ ನಾನು ಪರ್ಸೆ ಬಿಟ್ಟು ಬಂದಿದ್ದೇನೆ ಸರ್ ಏ ಹಾಗೇನು ಮಾಡ್ಬೇಡಿ ಸರ್ ಕಾಲ್ಗೆ ಬೀಳ್ತೇನೆ ನಿಮಗೆ ಕಾಲ್ಗೆ ಬೀಳ್ತೇನೆ ಸರ್ ಹಾಗೇನು ಮಾಡ್ಬ್ಯಾಡಿ ಇಲ್ಲ ಇಲ್ಲ ಇಲ್ಲ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಅರ್ಜೆಂಟ್ ಕೆಲಸ ಇದೆ ಹಾಗೆ ಮಾಡಬೇಡಿ ಸರ್ ಸರ್ ಅಷ್ಟೇ ನೂರು ರೂಪಾಯಿ ಇದೆ ಪೆಟ್ರೋಲ್ ಹಾಕಕ್ಕೆ ಸಲ್ಲಿದೆ ಸರ್ ಪೆಟ್ರೋಲ್ ಹಾಕೋದಕ್ಕೆ ತಂದಿದ್ದೀನಿ ಸರ್ ಎ ಇಲ್ಲ ಹಂಗೆ ಹಂಗೆ ಮಾಡಿದೆ ಸರ್ ಸರ್ ಸರ್ ಹಾಗೇನು ಮಾಡ್ಬೇಡಿ ಕಾಲಿಗೆ ಬೀಳ್ತೇನೆ ಸರ್ ಹಾಗೇನು ಮಾಡಾಕೆ ಹೋಗ್ಬೇಡಿ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ನೀವು ಏನು ನೀವು ಅಡ್ಜೆಸ್ಟ್ ಮಾಡಿ ಸರ್ ಆಗಲ್ಲ ಸರ್ ಐದು ನೂ ಐದು ನೂರ ರೂಪಾಯಿ ಪೆಟ್ರೋಲ್ ಹಾಕ್ಲಿಕ್ಕೆ ತಗೊಂಡು ಬಂದಿದ್ದೆ ಸರ್ ಅಷ್ಟೆ ಇದೆ ಇಲ್ಲ ಸರ್ ನೀವು ಬೇಕಾದರೆ ನನ್ನ ಜೇ ನನ್ನ ಜೇಬು ಹಾಂ ಸರ್ ಇಲ್ಲ ಸರ್ ಪ್ಲೀಸ್ ನನ್ನ ಜೇಬು ಬೇಕಾದರೆ ಚೆಕ್ ಮಾಡಿ ಸರ್ ಹಾಂ ಹಾಂ ಸರ್ ಏ ಹಾಗೇನು ಮಾಡ್ಬೇಡಿ ಸರ್ ಪ್ಲೀಸ್ ಸರ್ ನನ್ನ ಕೈ ಜೇಬ್ನಾಗೆ ಇತ್ತು ಪರ್ಸಾ ಬಿಟ್ಟು ಬಂದಿದ್ದೀನಿ ಹಾಂ ಸರ್ ಎ ಅಷ್ಟು ಇಲ್ಲ ಸರ್ ನಮ್ಮ ಜೇಬಲ್ಲಿ ಚೆಕ್ ಮಾಡಿ ಸರ್ ಸರ್ ನನ್ನ ಕಡೆ ಇದ್ರೆ ಕೊಡುದಲ್ಲ ನೂರು ರೂಪಾಯಿ ಪೆಟ್ರೋಲ್ ಹಾಕೋದಕ್ಕೆ ತಂದಿರೋದು ಏನು ಸರ್ ಸರ್ ನೀವು ಹೇಳ್ರೆ ಎಲ್ಲ ಆಗ್ತೈತಿ ಸರ್ ನೀವು ತೊಗೊಂಡು ಬಿಡಿ ಸರ್ ಸರ್ ಕಡೆ ಹೋಗೋದೆ ಬೇಡ ಎ ಸರ್ ಪ್ಲೀಸ್ ಸರ್ ನನ್ನ ಕೈ ಜೇಬ್ದಲ್ಲಿ ಸರ್ ಸರ್ ಇರೋದೆ ನೂರು ರೂಪಾಯಿ ಸರ್ ಪೆಟ್ರೋಲ್ ಹಾಕಿರೋದಕ್ಕೆ ತಂದಿರೋದು ಪ್ಲೀಸ್ ಸರ್ ಸರ್ ಪ್ಲೀಸ್ ಸರ್ ಕೈ ಮುಗಿತೀನಿ ನಿಮ್ಗೆ ಇಲ್ಲ ಸರ್ ಕಿಶೆದಲ್ಲಿ ಇರುದೇ ಸರ್ ಕಿಶೆದಾಗೆ ಇರೋದೆ ನೂರು ರೂಪಾಯಿ ಸರ್ ಎಲ್ಲಿದು ಕೊಡಲಿ ಹೇಳಿ ಸರ್ ನೀವೇ ನಾನು ಕಿಶೆ ಚೆಕ್ ಮಾಡ್ಕೊಂಡು ನೋಡಿ ಸರ್ ಬೇಕಾದರೆ ಎ ಇಲ್ಲ ಸರ್ ಹಾಂ ಪ್ಲೀಸ್ ಸರ್ ಹಾಗೇನು ಮಾಡ್ಬೇಡಿ ಸರ್ ಅರ್ಜೆಂಟ್ ಕೆಲಸ ಇದೆ ಸರ್ ಹೋಗಬೇಕು ಹಂಗೆ ಮಾಡ್ಬೇಡಿ ಸರ್ ಹಾಂ ಆಯ್ತು ಸರ್ ತ್ಯಾಂಕ್ ಯು ಸರ್ ಓಕೆ ಬಾಯ್